ನಾನು ತೋಟ್ಗಾರಿಕೆಯನ್ನು ಆರಂಭಿಸೋಕೆ ನಮ್ಮ ಫಾದರೆ ನನಗೆ ಇನ್ಸ್ಪಯರ್ ನಮ್ಮ ಫಾದರು ಎಷ್ಟು ಇಂಟ್ರೆಸ್ಟೆಡ್ ಇದ್ದರಂದ್ರೆ ಹೊಸ್ಪೇ್ಟೆ ತಾಲೂಕಲ್ಲಿ ವರ್ಕ್ ಮಾಡ್ತಾಯಿದ್ದರು ಟಿ ಬಿ ಡ್ಯಾಮ್ ಅಂತ ಅಲ್ಲಿ ಎಷ್ಟು ಚೆನ್ನಾಗಿ ಗಾರ್ಡನಿಂಗ್ ಮಾಡಿದ್ದರು ಗೌರ್ಮೆಂಟಿಂದ ಪಾರ್ಕ್ ಪಾರ್ಕಲ್ಲಿ ಅವರು ಗಾರ್ಡನ್ ಸೂಪರಿಂಡೆಂಟಾಗಿ ವರ್ಕ್ ಮಾಡ್ತಾಯಿದ್ರು ಅಲ್ಲಿ ಹೂವಿನ ಗಿಡಗಳು ಮಾವಿನ್ಕಾಯಿ ಗಿಡ ಹಲ್ಸಿನ್ ಗಿಡ ಆಮೇಲೆ ಇದು ಸಂಪಿಗೆ ಸಂಪಿಗೆ ಆಮೇಲೆ ಪಪ್ಪಾಯ ಅವು ಪೇರಲ ಎಷ್ಟೆಲ್ಲ ಗಿಡ ಬೆಳಿತಾಯಿದ್ದರಂದ್ರೆ ಗೌರ್ಮೆಂಟಿಂದ ಅಷ್ಟು ಚೆನ್ನಾಗಿ ಬೆಳೆಯೋರು ಆಮೇಲೆ ಅದು ನಮ್ಮಪ್ಪಾಜ್ಜಿ ಆ ತೋಟಕ್ಕೆ ಹೋಗಬೇಕಂದ್ರೆ ಸೈಕಲ್ ತುಳ್ಕೊಂಡೇ ಹೋಗೋರು ಬೆಳಿಗ್ಗೆ ಸೈಕಲ್ ತುಳ್ಕೊಂಡೋಗೋರು ಸಾಯಂಕಾಲ ಸೈಕಲ್ ತುಳ್ಕೊಂಡು ಬರೋರು ಎಷ್ಟು ಕಷ್ಟಪಟ್ಟಾರೆ ಗೊತ್ತೇನು ರೀ ಅದು ಅಬ್ಬಾ ನಮ್ಮಪ್ಪಾಜಿ ಮಕ್ಕಳನ್ನು ಮಕ್ಳು ಥರ ನೋಡ್ತಾಯಿದ್ದರು ನೊಡೋದು ಅಲ್ಲಿ ಕೆಲಸ ಮಾಡೋರಿಗು ಹಾಗೆ ಎಷ್ಟು ಪ್ರೀತಿ ತೋರಿಸೋರು ಅವರು ಬಡವ್ರಿದ್ರೆ ಅವ್ರಿಗೆಲ್ಲ ಹೆಲ್ಪ್ ಮಾಡೋದು ಅದೆಲ್ಲ ಮಾಡ್ತಾಯಿದ್ದರು ನಮಗೆಲ್ಲ ನಮ್ಮ ಅಪ್ಪಾಜಿನೆ ಇನ್ಸ್ಪಯರ್ ನಾವು ಹಾಗೆ ಇಷ್ಟಪಡ್ತೀವಿ ಗಾರ್ಡನಿಂಗೆಲ್ಲ ಹಾಗೆ ನಮ್ಮನೆ ಹಿಂದೆನು ನಾವು ಸಪೋಟ ಬೆಳೆಸಿದ್ದೀವಿ ಪೇರಲ ಬೆಳ್ಸೀವಿ ಆಮೇಲೆ ಮೆಹೆಂದಿ ಗಿಡ ಆಮೇಲೆ ಕರಿಬೇವು ಆಮೇಲೆ ಪಪ್ಪಾಯ ಎಲೆ ಆಮೇಲೆ ತುಳಸಿ ಆಮೇಲೆ ನಂದಿ ಬಟ್ಲು ಹೂ ಸಿಂಗಲ್ ನಂದಿ ಬಟ್ಲು ಹೂ ಆಮೇಲೆ ಇನ್ನು ಒಂದು ಶೋ ಗಿಡ ಒಂದು ಆಮೇಲೆ ಸೇವಂತಿಗೆ ಹೂವು ಆಮೇಲೆ ದಾಸವಾಳ ಕಣಗಿಲೆ ಒಂದೆಲಗ ಕೋತಂಬರಿ ಎಷ್ಟು ವೆರೈಟಿ ಗಿಡಗಳು ಬೆಳ್ಸಿದ್ದೀವಂದರೆ ನಾವು ಆಮೇಲೆ ನುಗ್ಗೆಕಾಯಿ ಗಿಡನು ಬೆಳೆಸಿದ್ವಿ ನುಗ್ಗೆಕಾಯಿ ಬೆಳೆ ಅಮೇಲೆ ದಂಟು ಸೊಪ್ಪು ಆಮೇಲೆ ಸೀತಾಫಲ ಸೀತಾಫಲ ಅಂತು ಎಷ್ಟು ದೊಡ್ಡ ದೊಡ್ಡದು ಹಣ್ಣು ಅಷ್ಟು ಚೆಂದ ಬಿಡ್ತೈತೆ ಹಣ್ಣು ಬಾರಿ ಟೇಸ್ಟು ಫುಲ್ಲು ಸ್ವೀಟ್ ಅಂದರೆ ಸ್ವೀಟು ಅಷ್ಟು ಚೆನ್ನಾಗಿತ್ತು ತಂದರೆ ಸೀತಾಫಲ ಬೆಳಿತೀವಿ ನಮ್ಮನೇಲಿ ಹೂವುಗಳು ಹೆಂಗೆ ಬಿಡ್ತಾವಂದ್ರೆ ಅಲ್ಲಿ ಕು ಇಷ್ಟಿಷ್ಟಕ್ಕೊಂದು ದೇವರಿಗೆ ಕುಚ್ಚು ಕುಚ್ಚುಗಟ್ಲೆ ಅಷ್ಟು ಹೂವನ್ನು ದೇವರಿಗೇರ್ಸೋದು ನಮ್ಮನೆಲಿ ಬೆಳೆದಿರೊ ಗಿಡಗ್ಳೇನು ನಾವು ಕೈಯಾರೆ ಬೆಳೆಸಿರೊ ಗಿಡದ ಹೂವು ತೆಗೆದು ಅದನ್ನು ದೇವ್ರಿಗೆ ಅರ್ಪಿಸಿದ್ರೆ ಎಷ್ಟು ಖುಷಿ ಸಿಗುತ್ತಪ್ಪ ಎಷ್ಟು ಧನ ಸಿಗುತ್ತೆ ಅಜ್ಜವ್ರು ಮನಿಗೆ ಬಂದ್ರೆ ಅವ್ರೇನು ಹೇಳ್ತಾರೆ ನೀವು ಬೆಳೆಸಿರೊ ಗಿಡದಲ್ಲಿನ ಹೂವು ತೆಗೆದು ನಮ್ಮ ಕಾಲಿಗಾಕರಿ ಅಂತಾರವ್ರು ಪಾದಪೂಜೆ ಮಾಡ್ಕೊತೀವಲ್ಲ ಆವಾಗ ಹಾಗೆ ಆಮೇಲೆ ನಾವು ನಮ್ಮಪ್ಪಾಜಿ ಎಷ್ಟು ಚೆಂದ ಗಿಡ ಬೆಳೆಸಿದಂದ್ರೆ ಎಷ್ಟು ದೊಡ್ಡ ದೊಡ್ಡದು ಪಪ್ಪಾಯ ಇವು ಒಂದೊಂದು ಪಪ್ಪಾಯ ಒಂದೊಂದು ಯೆಲ್ಲೊ ಯೆಲ್ಲೊ ಯೆಲ್ಲೊ ಥರ ಎಷ್ಟು ದೊಡ್ಡದು ಬೆಳ್ಸಿದ್ದು ಅಂತ ಪಪ್ಪಾಯ ಗಿಡ ಎಲ್ಲು ನೋಡಲಿಲ್ಲ ನೋಡಿರಿ ನಾನು ಅಷ್ಟು ಚೆನ್ನಾಗಿತ್ತು ಪಪ್ಪಾಯ ಆಮೇಲೆ ಇನ್ನೊಂದು ಗಿಡ ಬೆಳೆಸಿದ್ವಿ ಎಕ್ಸರಾ ಅಂತೇಳಿ ಅದ್ರ ಫ್ಲವರ್ ಇದು ಎಷ್ಟು ದೊಡ್ಡ ದೊಡ್ಡ ಫ್ಲವರ್ಸು ಎಕ್ಸರಾ ಭಾರಿ ಫ್ಲವರ್ಸು ಇಷ್ಟಿಷ್ಟಗಲ ಸಣ್ಣ ಸಣ್ಣ ಮಲೆ ಗಿಡ ಥರ ಇದ್ದವು ಅವ್ನು ಒಂದೊಂದೆ ಒಂದೊಂದೆ ತೆಗ್ದು ಬಿಟ್ಟರೆ ಅದು ದಿಸಿರ ಆಗುತ್ತೆ ಆಮೇಲೆ ಮತ್ತೆ ಎಲೆ ಬಳ್ಳಿ ಬಿಡ್ಸದು ಎಲೆ ಬಳ್ಳಿಗು ನಾವು ಪೂಜೆಗೆ ಹೊರಗಡೆ ಎಲೆನೇ ತಗೊಳಲ್ಲ ನಾವು ಮನೆಲ್ಲಿರೊ ಎಲೆನೇ ತೆಗೆದು ಕಟ್ ಮಾಡಿ ಅದನ್ನೆ ಯೂಸ್ ಮಾಡ್ಕೊಂಬಿಡ್ತೀವಿ ಒಟ್ಟು ಆಮೇಲೆ ದಾಸವಾಳ ಎಲೆದು ದಾಸವಾಳ ಎಲೆನ ಮಿಕ್ಸಿಗಾಕಿ ಅವನ್ನ ಏನ್ಮಾಡ್ತೀವಂದ್ರೆ ನಾವು ತಲೆಗೆ ಹಚ್ಕೊತೀವಿ ಎಷ್ಟು ಟೇಸ್ಟ್ ಆಗುತ್ತೆ ಅಂತ ಗೊತ್ತಾ ಕೂದಲಿಗೆಲ್ಲ ಭಾಳ ಗಟ್ಟಿ ಶಕ್ತಿ ಕೊಡ್ತೈತದು ಆಮೇಲೆ ನಮ್ಮ ತೋಟದಲ್ಲಿ ಬೆಳೆದಿರೊಂತ ಹಾಗಲಕಾಯಿನೆ ನಾವು ಪಲ್ಯ ಮಾಡ್ತೀವಿ ಎಷ್ಟು ಆವಾಗೆಷ್ಟು ಖುಷಿ ಅನಿಸುತ್ತೆ ಗೊತ್ತ ಒ ನಾ ಬೆಳೆದಿರೊ ತೋಟ್ದಾಗೇ ನಾವೇ ಪಲ್ಯ ಮಾಡ್ತೀವಿ ಅಂತ ಅಷ್ಟು ಖುಷಿ ಆಗ್ತೈತೆ ಇಲ್ಲಿ ನಮ್ಮಪ್ಪಾಜಿ ಇದ್ದಾರೆ ಭಾಳ ಖುಷಿ ಪಡೊರವರು ಅವ್ರು ತೋಟ ಅಂದ್ರೆ ಅಷ್ಟಿಷ್ಟ ಅವ್ರಿಗೆ ಗಿಡ ನೀರು ಮಣ್ಣು ಎಲ್ಲಿ ಹೋಗ್ಯಾರೋ ಏನೋ ಅಷ್ಟೊಂದು ಗಿಡ ನೀರು ಅಂದರೆ ಅಷ್ಟಿಷ್ಟ ಅವ್ರಿಗೆ ಈಗ ಏನು ಮಾಡಿರೋ ಏನೋ ಏನು ಮಾಡಕ್ಕಾಗಲ್ಲ ಅವ್ರು ಗಿಡದಿಂದನೆ ಹುಟ್ಟಿದ್ದು ಗಿಡದಿಂದನೆ ಸತ್ತೋಗ್ಬಿಟ್ರವ್ರು ಪಾಪ ಅನಿಸುತ್ತೆ ಭಾಳ ಬೇಜಾರು ಅವ್ರು ಕೂಗಿದ್ದು ತೀರ್ಕೊಂಡಿದ್ದು ನೋಡಿ ನೋಡಪ್ಪ ನಮ್ಮಪ್ಪನು ಒಂಚೂರು ಸ್ವಲ್ಪ ಉಸ್ರು ತಗೊಂಡು ಗಟ್ಟಿಯಾಗಿದ್ರೆ ಎಷ್ಟು ಚಲೊ ಇರ್ತಿತ್ತು ಅಂತ ಸ್ಮರಣಿಕೆ ಊಟ ಮಾಡು ಇನ್ನು ಪಲ್ಯ ಗಿಲ್ಯಗಳೆಲ್ಲ ನೋಡ್ತಿದ್ವು ಊಟನ ಹಿಡ್ಕೊಂಡ್ ಅದೆಷ್ಟು ಕಸಿಬಿತ್ತು ನಮ್ಮ ತೋಟದಾಗೆ ಕೊತ್ತಂಬ್ರಿ ಎಷ್ಟೊಂದು ಕೊತ್ತಂಬ್ರಿ ಬಿಟ್ಟೈತೆ ಗೊತ್ತೇನು ರೀ ಅಬ್ಬಬ್ಬ ಕೊತ್ತಂಬರಿದು ಸಣ್ಣ ಸಣ್ಣ ಎಷ್ಟು ಘಮ ಘಮ ಘಮ ಘಮ ಘಮ ಘಮ ಅಂತೈತೆ ಕೊತ್ತಂಬ್ರಿ ಎಷ್ಟು ಚೆನ್ನಾಗಿ ಐತೆ ಕೊತ್ತಂಬ್ರಿ ಆಮೇಲೆ ನಾವು ಪುದೀನಾ ಬೆಳೆಸ್ತೀವಿ ಆಮೇಲೆ ಹಾಗಲಕಾಯಿ ಎಷ್ಟು ಕೆಂಪಗೆ ಅಷ್ಟು ಚೆಂದ ಬೆಳ್ದಾವೆ ನೋಡಿ ಅಷ್ಟು ಹಾಗಲ್ಕಾಯಿ ಅವೆಲ್ಲ ಇದು ನಮ್ಮನೇಲೆ ಇರುತ್ತೆ ಕರ್ಬೇವು ಗಿಡನು ಆ ಕರ್ಬೇವು ಗಿಡ ತಗೊಂಡು ನಾವು ಒಗ್ಗರಣೆ ಹಾಕ್ತೀವಲ್ಲ ಎಷ್ಟು ಖುಷಿ ಅನಿಸುತ್ತೆ ನಮ್ಮ ತೋಟದ್ದೆ ಕರಿಬೇವು ನಮ್ಮ ತೋಟದ್ದೆ ಕೊತ್ತಂಬರಿ ನಮ್ಮ ತೋಟದ್ದೆ ಎಲ್ಲ ಅಂತೇಳಿ ಅಷ್ಟು ಖುಷಿ ಪಡ್ತೇವೆ ನಾವು ಆಮೇಲೆ ನಾಡಿಗು ಫುಲ್ ಇಂಟ್ರೆಸ್ಟು ಗಾರ್ಡನ್ ಅಂದರೆ ಫುಲ್ ಅಂಗಿಯೆಲ್ಲ ಹಾಕ್ಕೊಂಡು ಗಿಡಕ್ಕೆ ಆರಾಮ್ಸೆ ಅಲ್ಲಿ ಕೂತ್ಕೊಂಡು ಚೆಂದ ಆಟಾಡ್ಕೋತ ಕೂರಬೇಕನ್ನೊ ಆಸೆ ಅದಕ್ಕೆಲ್ಲ ಟೈಮ್ ಬೇಕಲ್ವಾ ನಮ್ಮಕ್ಕಳಿಗೆ ಕರ್ಬೇವು ಇದು ಪುಡಿ ಅಂದರೆ ಭಾಳ ಇಷ್ಟ ರೀ ಕರ್ಬೇವು ಅಂದರೆ ಅಷ್ಟು ಇಷ್ಟಪಡ್ತಾರವರು ಊಟಕ್ಕೆ ಊಟ್ದಾಗೆ ನಮ್ಗೆ ನಮ್ಮಗೆ ಅಂತು ಕರ್ಬೇವು ಕೊತ್ತಂಬರಿ ಅಂದರೆ ಭಾಳ ಇಷ್ಟ ಆಯ್ತ್ ಅದೆಲ್ಲ ಹಾಕಿ ಒಣ ಮಂಡಾಳು ಮಾಡ್ತಾರೆ ಮಸಾಲ ಮಂಡಕ್ಕಿ ಎಷ್ಟು ಟೇಸ್ಟಿ ಆಗ್ತದೆ ಮಸಾಲ ಮಂಡಕ್ಕಿ ನಾವು ನನಗೆ ಫುಲ್ ದೊಡ್ಡದಾಗಿ ಗಾರ್ಡನ್ ಇರಬೇಕು ಅದ್ರ ಮಧ್ಯದಾಗೆ ನೀರು ಇರಬೇಕು ನೀರಿನ ಹತ್ತಿರ ಒಂದು ಮನೆ ಇರಬೇಕು ಆ ಗಾರ್ಡನ್ನಾಗೆ ಎಲ್ಲ ಥರ ಹಣ್ಣು ಹೂವು ತರಕಾರಿ ಎಲ್ಲಾ ಬೆಳಿ ಬೇಕೆನ್ನುವ ಆಸೆ ಭಾಳ ಇದೆ ಎಲ್ಲರು ಸಪೋರ್ಟಿವೇ ಇದ್ದಾರೆ ಇನ್ನೊಂದುಸ್ವಲ್ಪ ಹೆಲ್ಪ್ ಮಾಡೋರು ಬೇಕಷ್ಟೆ ಒಂದು ತೋಟ ತಗೊಂಡು ಆ ತೋಟದಲ್ಲಿಯೆ ಮನೆಕಟ್ಟಿ ಆಮೇಲೆ ಜೋಕಾಲಿ ಮೇಲೆ ಕೂರಬೇಕು ಹಾಗೆಲ್ಲ ಆಸೆ ಭಾಳ ಐತೆ